ನಮ್ಮ ಪ್ರದೇಶದಲ್ಲಿರುವ ವೈದ್ಯರು ವೈದ್ಯಕೀಯ ಸಿಬ್ಬಂದಿಗೆ ಎದುರಿಸುವ ಸವಾಲುಗಳೆಂದರೆ ಅವರಿಗೆ ಗುಣಮಟ್ಟದ ಶಿಕ್ಷಣ ಇರುವುದಿಲ್ಲ ಶಿಕ್ಷಣ ಇದ್ದರೂ ಕೂಡ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗುವ ಹಣ ಇರುವುದಿಲ್ಲ ಹಣ ಇದ್ದರೂ ಕೂಡ ಕೆಲವರು ಮಣೆಯಲ್ಲಿ ದೂರದ ಪ್ರದೇಶಕ್ಕೆ ಹೋಗುವುದೆಂದರೆ ತೊಂದರೆ ಆಗ್ತದೆ ಇದರಿಂದ ಅವರು ತಾವು ಓದಿದಂತಹ ಅಥವಾ ಪಡೆದುಕೊಂಡಂತಹ ಕೆಲಸವನ್ನು ತಿರಸ್ಕರಿಸುವ ಸವಾಲಿಗೆ ಸಂದರ್ಭ ಇರ್ತದೆ ಅದೇ ರೀತಿ ಅವರು ಈಗ ವೈದ್ಯರು ನಮ್ಮ ಪ್ರದೇಶದಲ್ಲಿರುವ ವೈದ್ಯರು ಸಿಬ್ಬಂದಿಗಳು ಎದುರಿಸುವ ಸವಾಲೆಂದ್ರೆ ಅವರಿಗೆ ಮೂಲಭೂತ ಸೌಕರ್ಯಗಳೆಂದ್ರೆ ಯಾವುದು ಕೂಡ ಇರುವುದಿಲ್ಲ ಇದರಿಂದ ಕೂಡ ಅವರು ತೊಂದ್ ಹೆದರಿಸ್ತಾ ಸವಾಲುಗಳನ್ನು ಎದುರಿಸಬೇಕಾಗ್ತದೆ ಅದೇ ರೀತಿ ಗುಣಮಟ್ಟದ ಸಿಕ್ ಚಿಕಿತ್ಸೆ ಅವರ ಮೇಲೆ ಪರಿಣಾಮ ಬೀರುತ್ತದೆ ಇದರಿಂದ ಅವರು ಆಸ್ಪತ್ರೆಗೆ ಹೋಗದಂತೆ ಆಗ್ತದೆ